ಅತ್ಯಂತ ಅಧಿಕವಾಗಿ ಆನಂದಿಸುವ ನೃತ್ಯ ಪ್ರಕಾರ ಅಂದರೆ ಭರತನಾಟ್ಯಮ್ ಭರತನಾಟ್ಯಮ್ ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ರೆಕ್ಸ್ಪೆಕ್ಟ್ ಕೊಟ್ಟು ಏನಪ್ಪ ಮಾಡೋ ಡ್ಯಾನ್ಸ್ ಅಂದರೆ ಭರತನಾಟ್ಯಮ್ ಭರತನಾಟ್ಯಮ್ ಮೊದಲಿಂದನು ಏನಪ್ಪಾ ಅದ್ರದ್ದೇ ಆದಂಥ ಶೈಲಿ ಅದ್ರದ್ದೇ ಆದಂಥ ಈ ಇಂಪಾಟೆನ್ಸ್ ಯಾರು ಬಿಟ್ಕೊಟ್ಟಿಲ್ಲ ಅದು ನಾವು ಹಿಂದೂ ಧರ್ಮದ ಏನಪ್ಪ ಸಂಸ್ಕೃತಿ ಹೇಳ್ಕೊಡುತ್ತೆ ಭರತನಾಟ್ಯಮ್ ಭರತನಾಟ್ಯಮ್ನಲ್ಲಿ ಸಂಸ್ಕೃತ ವರ್ಡ್ಸ್ ಸಂಕ್ಸ್ ಐವಂದ ಪವ್ ಪ್ರತಿ ಒಂದು ಸ್ಟೆಪ್ಸಿಗು ಒನ್ನೊಂದು ಸಂಕ್ಸ್ ಸಂಸ್ಕೃತ ವರ್ಡ್ ಇರುತ್ತೆ ಅದ್ರ ಸಲಿಂದ ಏನಪ್ಪ ನನಗೆ ಏನಪ್ಪ ಭರತನಾಟ್ಯಮ್ ಅಂದ್ರೆ ಭಾಳಿಷ್ಟ ಭರತನಾಟ್ಯಮ್ ಏನಪ್ಪ ಏನು ನಮ್ಮ ನಮ್ಮ ಏನಂತಾರೆ ಸಂಸ್ಕೃತಿನ ಹೇಳ್ಕೊಡುತ್ತೆ ಲೈಕ್ ಏನಪ್ಪ ನಮ್ಮ ಸಂಸ್ಕೃತಿನ ಯಾವತ್ತು ಬಿಟ್ಕೊಟ್ಟಿಲ್ಲ ನಾವು ನಮ್ಮ ಸಂಸ್ಕೃತಿ ಡ್ಯಾನ್ಸ್ನ ಏನಪ್ಪ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀವಿ